ಹಾಂ ಹೇಳಿ ಯಾರು ಹಾಂ ಹೇಳಿ ಸರ್ ಹಾಂ ಸರ್ ಅಲ್ಲ ನೀವು ಬರ್ತೀವಿ ಸರ ಯಾವ ದಿನ ಸರ್ ಎಲ್ಲಿ ಏರಿಯಾ ಹಾಂ ಸರ್ ಓಕೆ ಆಯ್ತು ಆಯ್ತು ಖಂಡಿತ ಬರ್ತೀವಿ ಸಾ ಪ್ರೀತಿ ವಿಶ್ವಾಸ ಇದ್ದ ಮೇಲೆ ಹಾಂ ಖಂಡಿತ ಬರ್ತೀವಿ ನಾವು ಹೌದಾ ಸಾ ಮತ್ತು ಬೆಂಗ್ಳೂರಾ ಓಕೆ ಸರ್ ಶೂರು ಫ್ಯಾಮಿಲಿ ಜೊತೆ ಬರ್ತೀವಿ ಸರ್ ನಾವು ನಮ್ಮ ಮನೇರ ಜೊತೆನೂ ಬರ್ತೀವಿ

ಆಯ್ತು ಸರ್ ಆಯ್ತು ಆಯ್ತು ಆಯ್ತು ಆಯ್ತು ಸರ್ ಅದ್ರಲ್ಲಿ ಕೂಡ ನಾವು ಪಾರ್ಟಿಸಿಪೇಟ್ ಮಾಡ್ತೀವಿ ಹೇಳಿ ರೀ ಸರ್ ನಾವು ಯಾಕಂದ್ರೆ ಒಂದು ಸಭೆ ಸಮಾರಂಭನಲ್ಲಿ ಪಾರ್ಟಿಸಿಪೇಟ್ ಮಾಡ್ಬೇಕು ಮನುಷ್ಯ ಜೀವ್ನದಲ್ಲಿ ಏನಿದೆ ಸರ್ ಹೌದಲ್ವಾ ಜೀವ್ನ್ದಲ್ಲಿ ಏನಿದೆ ಸರ್ ಎಲ್ಲ ಎಲ್ಲದರಲ್ಲಿ ನಾವು ಇರಬೇಕು ಪಾಲ್ಗೊಳ್ದ್ರೆ ಅದು ಜೀವನ ಸಾರ್ಥಕ ಹಾಂ ಸರ್ ಖಂಡಿತ ಬರ್ತೀವಿ ರೀ ಸರ್ ನಾವು ಹೇ ಇಲ್ಲ ತಪ್ಪದೆ ಬರ್ತೀವಿ ಸರ್ ನಿಮ್ಮ ಪ್ರೀತಿ ವಿಶ್ವಾಸ ಸದಾ ಹೀಗಿರತನ ನಾವು ಮಿಸ್ ಮಾಡಕ್ಕೆ ಆಗೋಲ್ಲ ಆಯ್ತು ಹೇಳಿ ನಾವು ಬರ್ತೀವಿ ಓಕೆ ಓಕೆ